ಹಲೋ ಹೇಳಿ ಮೇಡಮ್ ಗುಡ್ ಮಾರ್ನಿಂಗ್ ಹೌ ಕ್ಯಾನ್ ಐ ಹೆಲ್ಪ್ ಯು ಮ್ಯಾಮ್ ನಾನು ಸಾರ್ ಅಲ್ಲ ಮ್ಯಾಡಮ್ ಹಾಂ ಹೇಳಿ ಮೇಡಮ್ ಹೌ ಕ್ಯಾನ್ ಐ ಹೆಲ್ಪ್ ಯು ಹಾಂ ಮೇಡಮ್ ಎಲ್ಲಿಗೆ ಬಾ ಕೋಲಾರ್ಗೆ ಬರ್ತಿದ್ದೀರಾ ಹಾಂ ಮೇಡಮ್ ಎಷ್ಟು ಜನ ಇರ್ತಾರೆ ಮೂರು ದಿನ ಸರಿ ಎಷ್ಟು ಜನ ಓಹ್ ಹತ್ತು ಜನ ಹಾಂ ಮೇಡಮ್ ನಮ್ಮ ಕಡೆ ಫೆಸಿಲಿಟೀಸ್ ಬಗ್ಗೆ ಹೇಳಬೇಕಂದ್ರೆ ನಮ್ಮ ಕೋಲಾರದ ಬಗ್ಗೆ ಒಂದು ಮ್ಯಾಮ್ ನಿಮಗೆ ಎಷ್ಟು ಬಜೆಟಲ್ಲಿ ಬೇಕೋ ಅಷ್ಟು ಬಜೆಟಲ್ಲಿ ನಾನು ನಿಮಗೆ ಏನೇನು ಬೇಕೋ ಸೌಲಭ್ಯಗಳನ್ನು ಕೊಡಲು ಸಾಧ್ಯವಾಗುತ್ತದೆ ಲೈಕ್ ಎಕ್ಸಾಂಪಲ್ ಹೇಗಂದರೆ ನಮ್ಮದು ರೂಮಸ್ಗೆ ಒಂದು ರೆಂಟ್ ಬಂದು ಅಂದರೆ ಒಂದು ರೂಮ್ಗೆ ಬಂದು ದಿನಕ್ಕೆ ಥೌಸಂಡಿಂದ ಫೈವ್ ಥೌಸಂಡ್ವರೆಗೂ ಇದೆ ಸೊ ಎ ಸಿ ಫೆಸಿಲಿಟೀಸ್ ಇದೆ ಎ ಸಿ ರೂಮ್ ಒರ್ ನಾನ್ ಎ ಸಿ ರೂಮು ಇದೆ ಸೊ ನಿಮಗೆ ಯಾವ ರೂಮ್ ಬೇಕು ಮ್ಯಾಮ್ ಹಾಂ ಎ ಸಿ ರೂಮ್ ಬೇಕಾದರೆ ಫೈವ್ ಥೌಸಂಡ್ ಆಗತ್ತೆ ಪ್ಲಸ್ ನಿಮಗೆ ಏನಾದರೂ ಅಂದರೆ ಫೋ ಹಾಂ ಹಾಂ ಮೇಡಮ್ ದಿನಕ್ಕೆ ಐದು ಸಾವಿರ ಆಗತ್ತೆ ಅಂದರೆ ನೀವು ಜಾಸ್ತಿ ಜನ ಇದ್ದೀರಲ್ಲ ಮೇಡಮ್ ಸೊ ಅದಕ್ಕೆ ಹಾಂ ಒಂದೇ ರೂಮ್ ಅಂದರೆ ಸ್ವಲ್ಪ ಕಷ್ಟ ಅದಕ್ಕೆ ಎರಡು ರೂಮನ್ನ ನಾವು ಫಿಕ್ಸ್ ಮಾಡ್ತಾ ಇದ್ದೀವಿ ಅದು ದಿನ ಅದು ಒಂದು ರೂಮ್ಗೆ ಫೈವ್ ಡ್ ಹಂಡ್ರೆಡ್ ರುಪೀಸ್ ಆಗತ್ತೆ ಸೊ ಎರಡಕ್ಕೂ ಸೇರಿ ಥೌಸಂಡ್ ರುಪೀಸ್ ಓಕೆ ಮೇಡಮ್ ನೀವು ವೆಜ್ಜಾ ನೋನ್ವೆಜ್ಜಾ ನೀವು ವೆಜ್ಜಾ ನೋನ್ವೆಜ್ಜಾ ಹಾಂ ಓಕೆ ಮೇಡಮ್ ಪ್ಯೂರ್ ವೆಜ್ ಆದರೆ ನಾವು ಥ್ರೀ ಟೈಮ್ಸ್ ಅಂದರೆ ನೀವು ಫುಡ್ ಮಾತ್ರ ಫ್ರೀ ಇರುತ್ತೆ ಮೇಡಮ್ ನಮ್ಮ ಹತ್ರ ಏಕೆಂದರೆ ಚಿಕ್ಕಮಕ್ಳು ಇದ್ದಾರಲ್ವಾ ಸೊ ಚಿಕ್ಕಮಕ್ಳು ಮಾತ್ರ ಫುಡ್ ನಾವು ಫ್ರಿಯಾಗಿ ಇದು ಮಾಡ್ತೀವಿ ನೆಕ್ಸ್ಟ್ ನೀವು ಬಂದರೆ ಎಲ್ಲ ಅಂದರೆ ರೂಮ್ ತೋರ್ಸೋದ್ರಿಂದ ಮತ್ತೆ ಟ್ರಾವೆಲ್ ಖರ್ಚು ಎಲ್ಲ ನಾವೇ ಇಟ್ಕೊಳ್ತೀವಿ ಬಟ್ ಅದಕ್ಕೆ ಪ್ಲಸ್ ಟೆನ್ ಥೌಸಂಡ್ ಎಕ್ಸ್ಟ್ರಾ ಆಗತ್ತೆ ಮೇಡಮ್ ಹಾಂ ಹೇಳಿ ಮೇಡಮ್ ಹಾಂ ಪರವಾಗಿಲ್ಲ ನಮ್ಮ ಪಾಡಿಗೆ ಹಾಂ ಮೇಡಮ್ ಹಾಂ ಮೇಡಮ್ ಪರವಾಗಿಲ್ಲ ಅದೇನು ತೊಂದರೆಯಿಲ್ಲ ನಮ್ಮ ಕಡೆ ಹೊಲಗಳು ಗದ್ದೆಗಳು ಜಾಸ್ತಿ ಇವೆ ಸೊ ನೀವು ಕರ್ಕೊ ಬಂದಿದ್ರೇ ಅದರ ಬಗ್ಗೆ ಅವ್ರಿಗೆ ಕಲಿಸೋದು ಹೇಳೋದು ನಮ್ಮ ಜವಾಬ್ದಾರಿ ಅದರ ಬಗ್ಗೆ ಪೂರ್ತಿ ಅದರ ಒಂದು ಪೂರ್ತಿ ಎಫರ್ಟ್ಸ್ ನಾನು ತಗೊತೀನಿ ನಾನು ನಿಮಗೆಲ್ಲ ಹೇಳ್ಕೊಡ್ತೀನಿ ನಮ್ಮ ಮೇಲೆ ನಂಬಿಕೆ ಇಡಿ ಮೇಡಮ್ ಅಮೌಂಟ್ ಮಾತ್ರ ಆಫ್ಲೈನ್ ಪೇಮೆಂಟ್ ಇರುತ್ತೆ ಮೇಡಮ್ ನೀವು ಇಲ್ಲೇ ಬಂದು ಪೇ ಮಾಡಬೇಕು ಆಂ ಮೇಡಮ್ ಇದು ಆನ್ಲೈನ್ ಪೇಮೆಂಟ್ ಅಂದರೆ ಫಸ್ಟ್ ಸ್ಟಾಟಿಂಗ್ ನೀವು ಫೈವ್ ಥೌಸಂಡ್ ಪೇ ಮಾಡಬೇಕು ರಿಮೈನಿಂಗ್ ಅಮೌಂಟ್ ಬಂದು ಇಲ್ಲೆ ಪೇ ಮಾಡ್ಬೇಕು ಮೇಡಮ್ ಆಂ ಮೇಡಮ್ ಹಾಂ ಓಕೆ ಮೇಡಮ್ ಇಲ್ಲ ಮೇಡಮ್ ಫೈವ್ ಥೌಸಂಡ್ ಆನ್ಲೈನ್ ಮಾಡಬೇಕು ಮತ್ತೆ ಆಫ್ಲೈನು ಆಂ ಓಕೆ ಮೇಡಮ್ ಓಕೆ ಮೇಡಮ್ ಥ್ಯಾಂಕ್ ಯು ಮೇಡಮ್